ನಮ್ಮ ಮಲೆನಾಡು ಭಾಗದಲ್ಲಿ ಹೆಚ್ಚಿನದಾಗಿ ಅಡಿಕೆನೇ ಬೆಳೆಯೋದು ನಾವು ಅಡಿಕೆ ಶುಂಠಿ ಕಬ್ಬು ಹೀಗೆ ಅವು ಮೂರು ಬೆಳೆ ಹೆಚ್ಚಿಗೆ ಫೇಮಸ್ ಆಗಿರದು ಮತ್ತೆ ಭತ್ತ ಬೆಳಿತೀವಿ ಅದು ಊಟದ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಭತ್ತ ಮತ್ತೆ ಅಡಿಕೆ ನಾವು ಇಲ್ಲಿ ಎಲ್ಲರ ಮನೇಲು ಸಹ ತೋಟಗಳಿದೆ ಹೆಚ್ಚು ಕಡಿಮೆ ಅಂದರೆ ನಮ್ಮ ಮಲೆನಾಡು ಭಾಗ್ದಲ್ಲಿ ಹೋಗುವಂತ ಅಡಿಕೆ ಎಲ್ಲೂ ಸಿಗೋದು ಇಲ್ಲ ಭಾಳ ಕಾಸ್ಟ್ಲಿ ಅಡಿಕೆ ಆಗಿದೆ ನಮ್ಮ ಮಲೆನಾಡು ಭಾಗದ್ದು ಕ್ವಿಂಟಾಲಿಗೆ ಐವತ್ತರಿಂದ ಐವತ್ತೈದು ಸಾವಿರದವರೆಗು ಇದೆ ಹೀಗಾಗಿ ಮತ್ತೆ ನಮ್ಮ ಕಡೆ ಬ ನಮ್ಮ ಭಾಗದಲ್ಲೆಲ್ಲ ಅಡಿಕೆಗಳ ಬ ಕೃಷಿಯಲ್ಲಿ ಹೆಚ್ಚಿನ ಪ ಪಂಡಿತ ಪಾಂಡಿತ್ಯವನ್ನು ಹೊಂದಿರೋ ಅಂಥವ್ರು ಇದ್ದಾರೆ ಅಡಿಕೆ ಬಗ್ಗೆ ಹೆಚ್ಚಿಂದಾಗಿ ತಿಳ್ಕಂಡ್ದಾರೆ ಅಡಿಕೆಯಲ್ಲಿ ಲಕ್ಷ ಲಕ್ಷಗಟ್ಟಲೆ ಲಾಭಾನು ಸಹ ಇದು ಮಾಡ್ತಾರೆ ಅವರು ತೆಗೀತಾ ಇರ್ತಾರೆ ಹಾಗಾಗಿ ನಮ್ಮ ಕಡೆ ಅಡಿಕೆಯ ಬಗ್ಗೆ ಏನೇ ಕೊಷನ್ಸ್ ಇದ್ದರು ನಮ್ಮ ಕಡೆಯೇ ಸಹ ಕೇಳ್ತಾರೆ ಹೀಗಾಗಿ ನಾವು ಅಡಿಕೆ ಕೊಯಿಲು ಮೂರು ಹಂತದಲ್ಲಿ ಮಾಡ್ತೀವಿ ನಾವು ಒಂದು ಫಸ್ಟಿನ ಹಂತ ಎರಡನೇ ಹಂತ ಮೂರನೇ ಹಂತ ಅಡಿಕೆ ಒಂದು ಫಸ್ಟಿನ ಹಂತದಲ್ಲಿ ಬ ಏನೇನು ಬೆಳೆದಿದೆಯೋ ಆ ಕೊನೆೆಯಲ್ಲ ಮಾತ್ರ ತೆಗಿತೀವಿ ಮತ್ತು ಎರಡನೇ ಹಂತದಲ್ಲಿ ಎಷ್ಟು ಕೊನೆ ಬೆಳೆದಿದೆಯೋ ಅಷ್ಟು ಮಾತ್ರ ತೆಗಿತೇವೆ ಮೂರನೇದ್ರಲ್ಲಿ ಸ್ವಲ್ಪ ಲೇಟಾಗಿ ತೆಗ್ದು ಏನು ಒಂದೂವರೆ ತಿಂಗಳಿಗೆ ತಗ್ದು ಎಲ್ಲ ಮತ್ತೆ ತೆಗೀತಾ ಇರಬೇಕು ಒಂದು ಕೊಯಿಲು ಆಗಿದ್ರಿಂದ ಇನ್ನೊಂದು ಕೊಯಿಲಿಗೆ ಒಂದೂವರೆ ತಿಂಗಳ ಗ್ಯಾಪ್ ಇರಬೇಕು ಆ ಗ್ಯಾಪಲ್ಲಿ ನಾವು ಕುಯ್ತೇವೆ ಹಾಗಾಗಿ ನಮಗೆ ಏನು ಈಗ ಮೂರನೇ ಕೊಯಿಲಿನಲ್ಲಿ ಏನು ಅಡಿಕೆ ಇದೆಯೋ ಅದು ಅಷ್ಟು ತೆಗಿತೀವಿ ಒಂದು ಸ್ವಲ್ಪ ಜಾಸ್ತಿ ದಿನಾನ ಇಟ್ಕೊಂಡು ಏನು ಅಡಿಕೆ ಇದೆಯೋ ಅದಷ್ಟು ತೆಗ್ದ್ಬಿಡ್ತೀವಿ ನಾವು ಮತ್ತೆ ಅದು ಇಟ್ಟರೆ ಹಣ್ಣಾಗಿ ಉದ್ರಿ ಹೋಗುತ್ತೆ ಮತ್ತೆ ಹಣ್ಣಾಗಿ ಉದ್ರೋಕೆ ರೇಟ್ ಇರಲ್ಲ ಮತ್ತೆ ಹಸಿ ಅಡಿಕೆ ಏನಿದೆಯೋ ಅದನ್ನು ಸಿಪ್ಪೆ ಸುಲಿದು ಮತ್ತು ಅದನ್ನು ಬೇಯಿಸಿ ಹೆಚ್ಚಿನ ಕಷ್ಟಪಟ್ಟು ಕೆಲಸ ಮಾಡ್ಬೇಕು ಅಡಿಕೆಯಲ್ಲಿ ತಲೆ ಕೆಡಿಸಿ ನಿದ್ದೆ ಬಿಟ್ಟು ಎಲ್ಲ ಕೆಲಸ ಮಾಡೋದೆ ಇರುತ್ತೆ ಮತ್ತೆ ಅಡಿಕೆ ಒಣಸೋ ಸೀಸನಲ್ಲು ಕರೆಕ್ಟಾಗಿ ಕೆಲವು ಟೈಮ್ ಮಳೆ ಬಂದುಬಿಡುತ್ತೆ ಅದನ್ನ ಅದರಿಂದ ರಕ್ಷಿಸಿ ಕಾಪಾಡಿ ಇಡೋದರೊಳಗೆ ನಮಗೆ ನಿದ್ದೇನು ಇರಲ್ಲ ಏನು ಇರಲ್ಲ ಮತ್ತೆ ಈ ಅಡಿಕೆಯಲ್ಲಿ ಹಾಗಂದ್ರೆ ಒಂದು ಸ್ವಲ್ಪ ಮಳೆ ಹನಿ ಬಿತ್ತು ಅಂದ್ರೂ ಮತ್ತೆ ಆ ಅಡಿಕೆ ಏನಕ್ಕೂ ಬರಲ್ಲ ವೇಸ್ಟಾಗಿಬಿಡುತ್ತದು ಹಾಗೆ ಹಾಗೆ ನಮ್ಮ ಅಡಿಕೆ ಕಾಪಾಡ್ಕಂಡು ಬರ್ತೀನಿ ಮತ್ತೆ ಅಡಿಕೆಗೆ ಒಟ್ಟು ಏಳು ಬಿಸಿಲು ಬೇಕು ಏಳು ದಿನಾಲು ನಾವು ಒಣಗಿಸೇ ಇಡ್ತೀವಿ ಆ ಬಿಸಿಲಲ್ಲಿ ಹಗ್ಲೊತ್ತು ಬಿಸಿಲಲ್ಲಿ ಒಣಗ್ಸ್ತೀವಿ ರಾತ್ರಿ ಇಬ್ಬನಿ ಕೂರೋ ಹಾಗಿಲ್ಲ ಅದಕ್ಕೆ ಇಬ್ಬನಿ ಕೂರ್ತು ಅಂದರೆ ಮತ್ತೆ ಅಡಿಕೆ ಹಾಳಾಗುವಂತ ಚಾನ್ಸಸ್ ಇರುತ್ತೆ ಇಲ್ಲ ಇಬ್ಬನಿ ಒಂದೆರಡು ದಿನ ಬಿಟ್ಟರೆ ಏನಾಗಲ್ಲ ಮತ್ತೆ ಇಬ್ಬನಿ ಬಿಟ್ಟು ಸಹ ಮತ್ತೆ ಇಬ್ಬನಿ ಬಿಟ್ಟು ಬೆಳಗ್ಗೇನೆ ತುಂಬಿ ಇಟ್ಟರೆ ಚೀಲಕ್ಕೆ ಹಾಕಿಟ್ಟರೆ ಮತ್ತೆ ಅಡಿಕೆ ಒಂಥರ ಹಾಳಾಗಿರುತ್ತೆ ಹಾಗಾಗಿ ಅಡಿಕೆ ವಿಚಾರದಲ್ಲಿ ಎಷ್ಟು ಹುಷಾರಾಗಿರಬೇಕಂದ್ರೆ ನಾವು ಸುಮ ತುಂಬಾ ಹುಷಾರಾಗಿರ್ಬೇಕಾಗತ್ತೆ ಹಾಗಾಗಿ ನಮ್ಮ ಕಡೆೆ ಎಲ್ಲ ಅಡಿಕೆ ಏನು ಬ ಅಡಿಕೆ ಕೊಯ್ಲು ಮಾಡಿದ್ರು ಅಂದರೆ ಒಂದು ಹತ್ತು ಹದಿನೈದು ಜನ ಕೂತ್ಕೊಂಡು ಸುಲಿತಾ ಇರೋದು ಮತ್ತೆ ಅವರಿಗೆ ಊಟ ವ್ಯವಸ್ಥೆಯಲ್ಲ ನಮ್ಮದೇ ಆಗಿರತ್ತೆ ಮನೆಯವ್ರದ್ದೇ ಆಗಿರುತ್ತೆ ಮತ್ತೆ ಅಡಿಕೆಯಲ್ಲಿ ಚೇಣಿ ಅಂತಲೂ ತೆಗಿತಾರೆ ಅಡಿಕೆ ಚೇಣಿ ಮಾಡೋದು ಅಂದರೆ ಬೇರೆೆಯವ್ರ್ ತೋಟ್ದಲ್ಲಿ ಇಂತಿಷ್ಟು ಹಸಿ ಅಡಿಕೆಗೆ ರೇಟ್ ಕೊಟ್ಟು ಕೊಂಡ್ಕಂಡು ಬಂದು ಅದನ್ನು ಸುಲಿಸೋದು ಹಸಿ ಅಡಿಕೆಗೆ ಕುಂಟಾಲಿಗೆ ಆರು ಸಾವಿರ ಇದೆ ಅದೇ ಒಣ ಅದನ್ನೆ ಸುಲ್ದು ಒಣಸಿ ಎಲ್ಲ ಮಾರೋದು ಅರವತ್ತು ಸಾವಿರ ಇದೆ ಒಂದು ಕಿಂಟಲ್ ಹಸಿ ಅಡಿಕೆಗೆ ಹದಿನಾಲ್ಕು ಕೆ ಜಿ ಒಣ ಅಡಿಕೆ ಬರುತ್ತೆ ಸುಲಿದಾದ್ಮೇಲೆ ಮತ್ತೆ ಹಂಗೆ ಮಾಡೋದರಿಂದ ವ ಚೇಣಿ ಕೊಟ್ಟವರಿಗೆ ಲಾಭ ಚೇಣಿ ತಗೊಂಡವರಿಗೆ ಲಾಸು ಆದರೂ ಎಲ್ಲ ಚೇಣಿ ಮಾಡ್ತಾರೆ ಅದರ ಬಗ್ಗೆೇಯು ಒಂದು ಸ್ವಲ್ಪ ತಿಳ್ಕಳ್ಬೇಕಾಗತ್ತೆ ಎಲ್ಲ ಹೀಗೆ